ನಮ್ಮ ಪ್ರದೇಶದಲ್ಲಿ ನಾನು ನೋಡಿರೊ ಪ್ರಕಾರ ಮೂರು ಥರದ ಸಾಂಸ್ಕೃತಿಕ ಗುಂಪುಗಳು ವಾಸ ಮಾಡ್ತಾ ಇದೆ ನನ್ನನ್ನೂ ಸೇರಿದಂತೆ ಲಂಬಾಣಿಯರು ಹಾಲಕ್ಕಿಯರು ಮತ್ತು ಬ್ರಾಹ್ಮಣರು ಲಂಬಾಣಿ ಅವರು ಅವ್ರ ತರಹ ಅವರದ್ದೇ ಆದಂಥ ಒಂದು ವೇಷ ಭೂಷಣಗಳಾಗಿರಬೌದು ಹಾಲಕ್ಕಿ ಹಾಲಕ್ಕಿ ನುಡಿವವರು ದಿನ ದಿನನಿತ್ಯ ಬೆಳಿಗ್ಗೆ ಹಾಲಕ್ಕಿ ನುಡಿಯೋದಾಗಿರಬೋದು ಹಾಗೂ ಬ್ರಾಹ್ಮಣರು ಕೂಡ ಅವರ ಸಂಸ್ಕೃತಿಯನ್ನು ಅವರು ಹಿಂದೂ ಧರ್ಮದ ಏನು ಸಂಸ್ಕೃತಿಯಿದೆ ಆ ಸಂಸ್ಕೃತಿಯನ್ನು ಪಾಲನೆ ಮಾಡಿ ಮಾಡ್ತಿದ್ದಾರೆ ಮತ್ತು ನಮ್ಮ ಸಂಸ್ಕೃತಿಯಿಂದ ಹೊರತಾಗಿರುವಂಥ ವ್ಯಕ್ತಿಗಳು ಅಂದರೆ ನನಗೆ ಗೊತ್ತಿರುವ ಹಾಗೆ ಮುಸ್ಲಿಮರು ನಮ್ಮ ಸಂಸ್ಕೃತಿಗೆ ಒಗ್ಗಿಕೊಳ್ಳೋದಿಲ್ಲ ಅವ್ರದ್ದೇ ಒಂದು ಬೇರೆ ತರಹ ಒಂದು ಸಂಸ್ಕೃತಿ ಇದೆ ನಾನು ಅವರ ಜೊತೆ ಒಂದು ತುಂಬ ಒಂದು ಅತ್ಯುನ್ನತ ಒಡನಾಟವನ್ನು ಹೊಂದಿದ್ದೇನೆ ಅಂತೆಯೇ ಹೇಳಬೌದು ನಂಗೂ ಕೂಡ ಮುಸ್ಲಿಮರು ತುಂಬ ಜನ ಸ್ನೇಹಿತೆಯರಿದ್ದಾರೆ ಅವರೊಂದಿಗೆ ನಾನು ನನ್ನ ಒಡನಾಟ ತುಂಬ ಚೆನ್ನಾಗಿದೆ ಅಂತೆಯೇ ಹೇಳಬೌದು ಅವರ ಹಬ್ಬದಲ್ಲಿ ನಾವು ಹೋಗುವಂಥದ್ದು ನಮ್ಮ ಹಬ್ಬದಲ್ಲಿ ಅವ್ರು ಬರುವಂಥದ್ದು ಹೀಗೆ ನಮ್ಮ ಒಡನಾಟ ತುಂಬ ಚೆನ್ನಾಗಿದೆ